ಹಲೋ ಹೇಳಿ ಅಮ್ಮ ಹಾಂ ಎಷ್ಟು ಲಿಟ್ರ್ ಬೇಕಿತ್ತು ಆಯ್ತು ಆಯ್ತು ಆಯಿತು ಆಯಿತು ಯಾವ್ದು ರೇಟ್ ಅಮ್ಮ ಅದ್ಕೇನು ರೇಟ್ ಹೆಚ್ ಹಾಕುದಿಲ್ಲ ನಿಮಗೆ ಅದೇ ರೇಟ್ ಅಲ್ಲ ಲಿಟ್ರಗೆ ಇಪ್ಪತ್ತೈದು ಅದೇ ರೇಟ್ ಅದೇ ರೇಟ್ ಮತ್ತು ಬೇರೇನು ಬೇಕಾ ಹಾಂ ಪನ್ನೀರ್ ಉಂಟು ಪನ್ನೀರ್ ಉಂಟು ಮೊಸರು ಬೇಕಾ ಅದರೊಟ್ಟಿಗೆ ಯಾವುದದು ಯಾವಾಗ ಅದು ಹಾಂ ಅದು ನೋಡುವ ನೋಡುವ ನೋಡುವ ಚೇಂಜ್ ಮಾಡುವಾಗ ನೀವು ಆಗಲೇ ಹೇಳ್ತಿದ್ರೆ ನಾನು ಚೇಂಜ್ ಮಾಡ್ಬೌದಿತ್ತು ನಮ್ಮ ಹುಡುಗರನ್ನು ಕಳಿಸ್ತೇನೆ ಹುಡಗ್ರ ಹತ್ರ ಹೇಳ್ತೇನೆ ಹಾಲು ಹಾಕುವನಿಗೆ ಅದು ತೆಗೆದಿಟ್ಟಿದ್ದೀರಾ ಅದು ಹಾಳಾದ್ದು ಪೆ ಹಾಲು ತೆಗೆದಿಟ್ಟಿದ್ದೀರಾ ರಿಟರ್ನ್ ಕೊಡ್ಬೇಕು ಹಾಂ ಹಾಂ ಅದು ಅದು ಹಾಗೇ ಒಂದು ಪ್ಲಾಸ್ಟಿಕಲ್ಲಿ ಹಾಕಿ ಕೊಡಿ ಅದು ಯಾಕೆಂದರೆ ಕೊಡಬೇಕಲ್ಲ ಅಲ್ಲಿ ಕಂಪೆನಿಗೆ ಹಿಂದೆ ಕೊಡಬೇಕಲ್ಲ ಮತ್ತು ಅದು ಅದು ನಾನು ಕಳಿಸಿಕೊಡ್ತೇನೆ ಹಾಂ ಹಾಂ ಔ ಇದು ಹುಡ್ಗನ ಹತ್ರ ಬಂದರೆ ಕಳಿಸಿಕೊಡ್ತೇನೆ ಸಂಜೆ ಒಳಗೆ ಕ ಬಂದರೆ ಸಾಕಲ್ಲ ನಿಮಗೆ ಸಂಜೆ ಒಳಗೆ ಬಂದರೆ ಸಾಕಲ್ಲ ಹಾಂ ಹಾಂ ಟೋಟಲ್ ನೋಡಿ ಅಮ್ಮ ನಾನು ಟೋಟಲ್ ಮಾಡಿ ನಿಮಗೆ ಬಿಲ್ ಕಳಿಸ್ತೇನೆ ಚೀಟಿ ಕಳಿಸ್ತೇನೆ ಹುಡುಗರ ಅದರಲ್ಲಿ ಕಮ್ಮಿ ಮಾಡಲಿಕ್ಕೆ ಎಂತ ಉಂಟಮ್ಮಾ ಹಾಲ್ನಲ್ಲೆಲ್ಲ ಏನುಂಟು ಆದಲ್ಲಿ ಹಾಲಲ್ಲಿ ಕಮ್ಮಿ ಏನು ಇಲ್ಲಲ್ಲ ಆಯ್ತು ಆಯಿತು ನಿಮಗೆ ಅಲ್ಲವಾ ನೀವು ಡೈಲಿ ಕಸ್ಟಮರ್ ಅಲ್ಲ ಇದರಲ್ಲೇ ಕಮ್ಮಿ ಮಾಡ್ತೇನೆ ಚೀಸಲ್ಲಿ ಎಲ್ಲ ಕಮ್ಮಿ ಮಾಡ್ತೇನೆ ಚೀಸ್ ಇದರಲ್ಲೆಲ್ಲ ಕಮ್ಮಿ ಮಾಡ್ತೇನೆ ಆಯಿತಾ ಬೇತೆ ಬೇರೆ ಬೇಕರಿ ಪುಡ್ಡಲ್ಲೆಲ್ಲ ಕಮ್ಮಿ ಮಾಡ್ತೇನೆ ಆಯಿತಾ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಆಯಿತು